ನಾ ನಾಗರಾಜ್ ಅಂತ ಮಾತಾಡೋದು ಚೇತನ್ ಅವರಾ ಸರ್ ನೀವು ಎಲೆಕ್ಟ್ರಿಕ್ನವರಾ ಸರ್ ನಮ್ಮಲ್ಲಿ ಒಂಚೂರು ಎಲೆಕ್ಟ್ರಿಕಿಂದು ಎಲ್ಲ ಇದಾಗಿ ಪ್ರಾಬ್ಲಮ್ ಆಗಿದೆ ಸರ್ ಹಾಂ ಸುಚ್ ಹೋಗಿದೆ ಆಯಿತಾ ಫ್ಯಾನ್ ತಿರುಗಲ್ಲ ಆಮೇಲೆ ರೆಗ್ಯುಲೇಟ್ರ್ ಎಲ್ಲ ಹೋಗಿದೆ ಆಮೇಲೆ ರೂಮ್ ಬಚ್ಲು ಮನೆ ರೂಮ್ ಮ್ ಬಲ್ಪ್ ಹೋಗಿದೆ ಎಲ್ಲ ಹೋಗಿದೆ ಅದು ಸುಮಾರು ಹೋಗಿದೆ ಸರ್ ಎಲ್ಲ

ಹಾಂ ಇದೆ ಇದೆ ಅಂದರೆ ಯಾವಾಗ ಬರ್ತೀರ ಸರ್ ನೀವು ಹಾಂ ಇಲ್ಲ ಸರ್ ನಿ ಇದು ನಾಳೆ ಬೆಳಿಗ್ಗೆನೆ ಬರ್ಬೇಕು ಸರ್ ನೀವು ಅಲ್ಲ ಸರ್ ಹಾಗಲ್ಲ ಸರ್ ಇಲ್ಲ ಅಲ್ಲಿ ತನಕ ಅಲ್ಲಿ ತನಕ ಆಗಲ್ಲ ಯಾಕೆಂದರೆ ಸೆಕೆ ಇದೆ ಸರ್ ಸರ್ ಅಯ್ಯೋ ಫ್ಯಾನಿಲ್ದೆ ಮಲ್ಗೋಕಾಲ್ಲ ಸರ್ ಬೆಳಗ್ಗೆನೆ ಬನ್ನಿ ಸರ್ ನಾಳೆ ನಾಳೆ ಬೆಳಗ್ಗೆ ಬಂದುಬಿಡಿ ಸರ್

ಹ್ಞೂ ಮತ್ತೆ ಮರಿಬೇಡಿ ಸರ್ ನೀವು ಹಾಂ ಕೆ ಹಾಂ ಹಾಂ ಆಯ್ತು ಆಯಿತು ಎಲ್ಲ ಕೆಲವು ಐಟಮ್ ಕೆಲವು ಎಲ್ಲ ಐಟಮ್ ನಮ್ಮತ್ತಿರ ಇದೆ ಸರ್ ಯಾವ ಯಾವ್ದು ಕೆಲವು ಎಲ್ಲ ಇದೆ

ಆಯ್ತು ಆಯಿತು ಆಯ್ತು ಆಯಿತು ಸುಚ್ಚೂ ಕರೆಂಟ್ ಹೊಡಿತಿದೆ ಸರ್ ಅದು ಶಾಕ್ ಹೊಡಿತಿದೆ

ಹಾಂ

ಹಾಂ ಅಲ್ಲ ನಿಮ್ಗೆ ಯಾವ್ಯಾವ್ದು ಬೇಕೋ ಅದನ್ನ ನಿಮ್ಗೆ ಇನ್ನು ಯಾವ್ಯಾವ ಮೇಟಿರಿಯಲ್ಸ್ ಬೇಕೋ ಬರ್ದ್ ಕೊಟ್ಟರೆ ನಾ ತರ್ತೀವಿ

ಆಯಿತು ಆಯಿತು ನಮ್ಮನೆ ಹತ್ರನೆ ಅಂಗಡಿಯಿದೆ ಸರ್

ಅಲ್ಲ ನಾವು ನಾ ತಂದು ಕೊಡ್ತೀನಿ ಸರ್

ಹಾಂ ಹಾಂ ಆಯ್ತು ಸರ್ ಅದಕ್ಕೆ ಕೇಳಿದೆ ಸರ್ ಅರ್ಜೆಂಟಿತ್ತು ಹ್ಞೂ ಹಾಂ